ಹಾಂ ನಮಸ್ತೆ ಮೇಡಮ್ ಅವರೇ ಚೆನ್ನಾಗಿದೀರ ಮೇಡಮ್ ಅವರೇ ಆಂ ಮೇಡಮ್ ಚೆನ್ನಾಗಿದೀವಿ ಏನು ಮೇಡಮ್ ತುಂಬ ದಿನ ಆಯಿತು ಸಿಗಲೇ ಇಲ್ಲ ಆದ್ರೂ ಫೋನೂ ಇಲ್ಲ ಮೆಸೇಜೂ ಇಲ್ಲ ಏನು ಮೇಡಮ್ ಹಿಂಗೆ ಮಾಡ್ತೀರಿ ಹಾಂ ಏನೂ ಇಲ್ಲ ಮೇಡಮ್ ಅವರೆ ಹಿಂಗೆ ಮಾತಾಡಿಸೋಣ ಅಂತ ಮಾತಾಡಿದೆ ಆಮೇಲೆ ನಿಮಗೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಮದುವೆ ಮಾಡ್ತಾರಲ್ಲ ಅದು ಏನಾದ್ರೂ ವಿಷಯ ಗೊತ್ತಿದೆಯ ಹಾಂ ಮೇಡಮ್ ಅವರೆ ಫ್ರೀಯಾಗಿ ಇದ್ದೀರಾ ಆಂ ಆಯಿತು ಏನು ಗೊತ್ತಾ ಮೇಡಮ್ ಅವರೇ ಅಂದರೇ ನಮ್ಮ ಸಂಸ್ಕೃತಿ ಪ್ರಕಾರ ಹೆಣ್ಣನ್ನು ನೋಡ್ದಾಗ ಅರೇಂಜ್ ಮ್ಯಾರೇಜಗೇ ಕುಲ ಗೋತ್ರ ಅದೂ ಇದನ್ನೆಲ್ಲ ವಿಚಾರಿಸ್ತಾರೆ ಸರಿ ಆಯಿತು ಅಂತ ಹೇಳದ್ರೇ ಹೆಣ್ಣಿನ ಮನೆಯವ್ರು ಗಂಡಿನ ಮನೆಗೆ ಗಂಡಿನ ಮನೆಯವ್ರು ಹೆಣ್ಣ ಕಡೆಗೆ ಹೋಗ್ತಾರೆ ಅದು ಆದ್ಮೇಲೆ ಹೆಣ್ಣಿನ ಮನೇಲ್ಲಿ ಏನು ಮಾಡ್ತಾರೆ ಸೋ ಅವರನ್ನ ಎಲ್ಲ ವಿಚಾರಿಸ್ತಾರೆ ಇಂಥ ದಿನ ಬನ್ನಿ ಅಂತ ಹೇಳ್ದಾಗ ಮತ್ತು ಒಂದು ವೇಳೆ ಗಂಡನ ಮನೆಗೆ ಒಪ್ಪಂದಾಯಿತು ಅಂತಂದರೆ ಅವ್ರ್ಗೆ ಹೂ ಮುಡಿಸ್ಬಿಟ್ಟು ಬರ್ತಾರೆ ನಿಮ್ಮ ಕಡೆ ಹಂಗೇ ಮಾಡ್ತಾರಾ ಮೇಡಮ್ ಅವರೇ ನಮ್ಮ ಕರ್ನಾಟಕದಲ್ಲೆಲ್ಲ ಆಲ್ಮೋಸ್ಟ್ ಆಲ್ ಹಂಗೇ ಮಾಡ್ತಾರೆ ಕೆಲವ್ರು ತಂದೆ ತಾಯಿಗಳು ಒಪ್ಪಿಕೊಂಡು ಅರೇಂಜ್ ಮ್ಯಾರೇಜ್ ಮಾಡ್ತಾರೆ ಕೆಲವು ಲವ್ ಮ್ಯಾರೇಜು ಮಾಡ್ತಾರೆ ಕೆಲವರು ಮ್ಯಾಟ್ರಿಮೋನಿಯಲ್ಲಿ ಸಹ ಅದನ್ನು ನೋಡಿಕೊಂಡು ಕೊನೆಗೆ ಏನಪ್ಪ ಅದು ನಾವು ಹೌದ್ ಆಮೇಲೆ ಹಾಂ ಹೇಳಿ ಹಲೋ ಆಯ್ಯೋ ಬಿಡಿ ಮೇಡಮ್ ಅವರೇ ಅದು ಈ ದಿನದಲ್ಲಿ ಹೆಚ್ಚಾಗಿ ಅದೇ ಐತೆ ಕೇಳಿಸ್ತಾ ಐತಾ ಮೇಡಮ್ ಅವರೇ ನಾನು ಹೇಳದು ಹ್ಞೂ ಸರಿ ಸರಿ ಮೇಡಮ್ ಅವರೇ ಆದ್ದರಿಂದ ಈ ರೀತಿ ಎಲ್ಲ ಮಾಡಿ ಆದಮೇಲೆ ಕೊನೆಗೇನು ಮಾಡ್ತಾರೆ ನಮ್ಮ ಮನೆಯವ್ರು ಸೊ ಇಂಥದ್ದೆ ಒಂದು ನಿಶ್ಚಿತಾರ್ಥದ ದಿನ ಇಟ್ಕೋತಾರೆ ನಿಶ್ಚಿತಾರ್ಥದ ದಿನ ಇಟ್ಕೊಂಡ್ ಮೇಲೆ ಅವ್ರು ಅವ್ರು ಹೇಳ್ತಾರೆ ಇಲ್ಲ ನಾವು ಚಪ್ರದ ಹಿಂದಿನ ದಿನ ಇಟ್ಕೊಳೋಣು ಖರ್ಚು ಗಿರ್ಚು ವಗೈರೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಲಗ್ನ ಪತ್ರಿಕೆ ಅದೂ ಇದೂ ಎಲ್ಲ ಮಾಡಿಸ್ಕೊಂಡು ಪುರೋಹಿತ್ರದ್ದೆಲ್ಲ ಡೇಟ್ ಗೀಟ್ ಕೇಳಿಕೊಂಡು ಅವ್ರೇನು ಮಾಡ್ತಾರೆ ಆ ಮದುವೆ ದಿನ್ದಲ್ಲಿ ಇಟ್ಕೋಬಿಟ್ಟು ಇಟ್ಟು ಮದುವೆ ಆದ ಮೇಲೆ ಸೋ ಆ ಮದುವೆ ದಿನ್ದಲ್ಲಿ ಚಪ್ಪರ ಒಂದು ದಿನ ಮತ್ತು ಮದುವೆ ಒಂದು ದಿನ ಮಾಡಿಕೊಂಡು ನೆಂಟರಿಷ್ಟ್ರು ಎಲ್ರು ಬರೋ ಹೇಳ್ಕೊಂಡು ಅವ್ರ್ದು ಅಕ್ಷತಾರ್ತೆನ ಇಟ್ಕೊಂಡು ಆದ ಮೇಲೆ ಎರಡನೇ ದಿನ್ದಲ್ಲಿ ಇಟ್ಟುಕೊಳ್ತಾರೆ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸರಿ ಮೇಡಮ್ ಅವರೇ ತುಂಬ ಚೆನ್ನಾಗಿ ಕೇಳ್ಸಿಕೊಂಡ್ರಿ ಆಂ ಚೆನ್ನಾಗಿ ಕೇಳ್ತಾ ಮೇಡಮ್ ಅವರೇ ಚೆನ್ನಾಗಿ ಇದು ಸಂಜೆ ಆಯಿತು ಕೋಲ್ಡ್ ಬೇರೆ ಹಾಂ ಆಯಿತು ಮೇಡಮ್ ಆಯ್ತು ಆಯಿತು ಮೇಡಮ್ ಅವರೆ